ನಾನಿವತ್ತು ಹೇಳೋಕೆ ಹೊರಟಿದ ಹಳ್ಳಿ ಶಿವಮೊಗ್ಗ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಆಗುಂಬೆ ಆಗುಂಬೆಯಲ್ಲಿ ನಮ್ಮದು ವಿದ್ಯಾಭ್ಯಾಸ ಬಾಲ್ಯ ಎಲ್ಲ ಆಗುಂಬೆಯಲ್ಲೇ ಕಳೆದಿದೆ ನಾವು ಬಹಳ ಸಣ್ಣ ವಯಸ್ಸಲ್ಲಿ ಸಹ ಆಗುಂಬೆಯಲ್ಲೇ ಚಿಕ್ಕ ಎಲ್ಲ ಆಟವನ್ನು ಆಡಿ ಆ ಕಾಡನ್ನ ಕಾಡಿನಲ್ಲಿ ತಿರುಗಾಡಿ ಅಲ್ಲಿ ಆ ಕಾಡಿನ ವನ ಸಂಪತ್ತನ್ನು ವನ ಸೌಂದರ್ಯವನ್ನೆಲ್ಲ ನೋಡಿ ಬೆಳೆದವರು ಹಾಗಾಗಿ ನಮಗೆ ಈ ಪೇಟೆಯ ಜೀವನಕ್ಕಿಂತ ಹಳ್ಳಿ ಜೀವನವೇ ಬಹಳ ಇಷ್ಟ ಆಗ್ತದೆ ಆಗುಂಬೆಯಲ್ಲಿ ನಾವು ಸುಮಾರು ಒಂದು ನನಗೆ ತಿಳಿದ ಮಟ್ಟಿಗೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಅಲ್ಲೇ ಬೆಳೆದಿದ್ದೆ ಆ ಆಗುಂಬೆಯಲ್ಲಿ ಸಣ್ಣ ಹೊಳೆ ಹರಿತಾಯಿತ್ತು ಆ ಹೊಳೆಯಲ್ಲಿ ಹೋಗಿ ಸ್ನಾನ ಮಾಡ್ತಾಯಿದ್ವಿ ಅಲ್ಲಿ ಶಾಲೆಯು ಆಗುಂಬೆಯಲ್ಲಿನ ಶಾಲೆಗೆ ಹೋಗಿ ಅಲ್ಲಿ ಎಲ್ಲ ಸ್ನೇಹಿತರ ಜೊತೆಗೆ ಸೇರಿ ಎಲ್ಲ ಆಟಾಡ್ತಿದ್ವಿ ಆಗುಂಬೆಯಲ್ಲಿ ಆವಾಗ ಮನೋರಂಜನೆ ಅಂತ ಯಾವುದೋ ಪಿ ಫಿಲಮ್ ಟಾಕೀಸು ಹಾಗೇ ಏನಿಲ್ಲ ಈಗಲೂ ಸಹ ಇಲ್ಲ ಹಳ್ಳಿಯಲ್ಲಿ ಆವಾಗ ನಾವೆಲ್ಲ ವಿಧ ವಿಧದ ಆಟ ಚಿನ್ನಿ ಚಿನ್ನಿ ದಾಂಡು ಗೋಲಿ ಆಟ ಮಕ್ಳು ಆಡುವಂಥ ಎಲ್ಲ ಆಟನೂ ಆಡಿ ಬೆಳೆದವರು ನಾವು ಆಗುಂಬೆಯ ಪ್ರಕೃತಿ ಸೌಂದರ್ಯ ನನಗೆ ತಿಳಿದ ಮಟ್ಟಿಗೆ ಬೇರೆ ಎಲ್ಲೂ ಅಂತ ಸೌಂದರ್ಯ ನಿಮಗೆ ಕಾಣ ಸಿಗೋದಿಲ್ಲ ಆ ಮಳೆಗಾಲದಲ್ಲಿ ಬೀಳೋ ಹೊಗೆಗೆ ಬರೋ ಮಂಜು ಮಿಷ್ಟ್ ಅಂತೀರಲ್ಲ ಅದ ಮಂಜು ಆಮೇಲೆ ಸಿಕ್ಕಾಪಟ್ಟೆ ಮಳೆ ಆ ಮಳೆಗೆ ಎಲ್ಲಿ ನೋಡಿದರೂ ಹಸಿರು ನಿತ್ಯ ಹರಿದ್ವರ್ಣ ಕಾಡುಗಳು ಅಲ್ಲಲ್ಲಿ ಪ್ರಾಣಿ ಪಕ್ಷಿಗಳು ಸಿಗ್ತಾಯಿರ್ತದೆ ನಮಗೆ ಹಳ್ಳಿಯಿಂದ ಒಂದೆರ್ಡು ಹೆಜ್ಜೆ ಮುಂದೋದರೆ ನೀವು ಕಾಡು ಪ್ರಾಣಿಗಳನ್ನೆಲ್ಲ ನೋಡೋಕೆ ಸಿಗಬಹುದು ಹಾಗಾಗಿ ಆಗುಂಬೆಯ ಸೌಂದರ್ಯನ ಹೇಳೋಕೆ ಹೇಳೋಕೆ ಬರಲ್ಲ ಅಷ್ಟು ಅಂತ ಸೌಂದರ್ಯಾ ಅಲ್ಲಿ ನಮಗೆ ಅಷ್ಟೇ ಬೇಕಾದರೆ ನಮಗೆ ಮನೆಗೆ ಬೇಕಾದ ಕಟ್ಟಿಗೆ ಗಿಟ್ಟಿಗೆ ಎಲ್ಲ ಕೈಗೆಟುಕೋ ಜಾಗದಲ್ಲಿ ಸಿಗ್ತಾಯಿತ್ತು ಏನು ಒಂದು ಒಂದು ಫರ್ಲಾಂಗ್ ಹೋದರೆ ನಮಗೆ ಬೇಕಷ್ಟು ಮನೆಗಾಗೋಷ್ಟು ಕಟ್ಟಿಗೆ ಸಿಗ್ತಿತ್ತು ಮರ ಕಾಡಲ್ಲೆಲ್ಲ ಹಣ್ಣು ಹಂಪಲು ತುಂಬ ಇತ್ತು ನಿಮಗೇನು ಬೇಕು ಅದೆಲ್ಲ ಕಾಡು ಹಣ್ಣು ಹಣ್ಣೆಲ್ಲ ತಿಂದು ತಿಂದು ನಾವೆಲ್ಲ ದೊಡ್ಡವರಾಗಿದ್ದೀವಿ ಹಾಗಾಗಿ ಆ ಹಳ್ಳಿಯನ್ನು ಬಹಳ ಇಷ್ಟಪಡ್ತೇನೆ ಈಗ ನಾವು ಹಳ್ಳಿ ಬಿಟ್ಟು ಈಗ ನಾವು ಪೇಟೆಗೆ ಬಂದಿದ್ದೀವಿ ಆದರೂ ಸಹ ದಿನಕ್ಕೊಂದ್ಸರ್ತಿಯಾದರೂ ಸಹ ಹಳ್ಳಿ ಬಗ್ಗೆ ನಾವು ನೆನೆಸ್ಕೊಳ್ತಾಯಿದ್ದೀವಿ ಹಳ್ಳಿ ಜೀವನ ಮತ್ತ ಪೇಟೆ ಜೀವನ ಕಂಪೇರ್ ಮಾಡಿದರೆ ಹಳ್ಳಿ ಜೀವನ ಬಹಳ ಚೆನ್ನಾಗಿರ್ತದೆ ಹಳ್ಳಿಯಲ್ಲಿ ಈ ಒಂಥರ ಒಗ್ಗಟ್ಟು ಅಲ್ಲಿ ಬೆಳೆಯೋದು ಸಾಮರಸ್ಯ ಜೀವನ ಅದೆಲ್ಲ ಪೇಟೆಯಲ್ಲಿ ನಮಗೆ ಕಾಣ ಸಿಗಲ್ಲ ಹಳ್ಳಿ ಜೀವನ ಭಾಳ ಚೆಂದ ಇರ್ತದೆ ನಾವು ನೋಡಿದ ಅದ್ರ ನಂತರ ಬೇಕಷ್ಟು ಹಳ್ಳಿಯೆಲ್ಲ ನೋಡಿದ್ದೇವೆ ಯಾವ ಹಳ್ಳಿಗಳು ಸಹ ನಾವು ಸಣ್ಣದಿದ್ದ ಸಣ್ಣದಿದ್ದ ಬೆಳೆದ ಆ ಹಳ್ಳಿಯಷ್ಟು ಚೆಂದ ನಮಗೆ ಎಲ್ಲೂ ಅನ್ನಿಸಿಲ್ಲ ಏಕೆಂದ್ರೆ ಆ ಹಳ್ಳಿಗೂ ನಮಗೂ ಭಾಳ ಒಂದು ಒಂದು ಬಾಂಧವ್ಯ ಬೆಳೆದಿತ್ತು ಹಾಗಾಗಿ ನಾವೀಗ ಎಷ್ಟೇ ದೊಡ್ಡ ಪಟ್ಟಣಕ್ಕೆ ಹೋದರೂ ಸಹ ನಾವು ಬೆಳೆದ ಆ ಸಣ್ಣ ಹಳ್ಳಿಯ ನೆನೆಪು ಈಗಲೂ ಮರುಕಳಿಸ್ತಾಯಿರ್ತದೆ ನಾನು ಸಾಧ್ಯ ಆದಾಗ ಪುರ್ಸೊತ್ತು ಆದಾಗಲೆಲ್ಲ ವರ್ಷದಲ್ಲಿ ಎರಡು ಬಾರಿಯೋ ಮೂರು ಬಾರಿಯೋ ಆ ಹಳ್ಳಿಗೆ ಹೋಗಿ ಒಂದು ನಾಲ್ಕು ದಿವಸ ಇದು ಬರ್ತೀನಿ ನನಗೆ ಭಾಳ ಮನಸಿಗೆ ನೆಮ್ಮದಿ ಕೊಡುವಂಥ ಸ್ಥಳ ಹಳ್ಳಿ ಹಾಗಾಗಿ ನನಗೆ ಪೇಟೆಯ ಜೀವನಕ್ಕಿಂತ ಹಳ್ಳಿಯ ಜೀವನವೇ ತುಂಬ ಇಷ್ಟ ಅಂತ ಹೇಳೋಕೆ ಬಯಸ್ತೀನಿ